ಹಲೋ ಏನಕ್ಕೆ ಮೇಡಮ್ ಅಷ್ಟೊಂದು ಲೀವ್ ತಗೊತೀರಾ ಮಕ್ಕಳು ಓದೋದು ಬೇಡವಾ ನೀವು ಟೂರ್ಗೆ ಅಂತೆಲ್ಲ ಹೋದ್ರೆ ಮಕ್ಳು ಇದು ಎಕ್ಸಾಮ್ಸ್ ಟೈಮ್ ಇರೋದರಿಂದ ಯ್ ಅವ್ರ ಮೈಂಡ್ಸೆಟ್ ಮೇಲೆ ಏನು ಅಪ್ಲೈ ಆಗುತ್ತೆ ಹೇಳಿ ಅವ್ರ ಓದಿನ ಕಡೆ ಗಮನನೇ ಕೊಡೋದಿಲ್ಲ ಮೇಡಮ್ ಅದಕ್ಕೆ ಅಂತ ಮೇಡಮ್ ಅದಕ್ಕೆ ಅಂತಲೇ ಮೇಡಮ್ ಅದಕ್ಕೆ ಅಂತಲೇ ನಾವು ಮಿಡ್ಟಮ್ ಆದಮೇಲೆ ಫಿಫ್ಟೀನ್ ಡೇಸ್ ಲೀವ್ ಕೊಡ್ತೀವಿ ಸಮ್ಮರಲ್ಲೂ ಒನ್ ಮಂತ್ ಲೀವ್ ಕೊಡ್ತೀವಿ ನಾವು ಯಾವಾಗ್ಲೂ ಓದು ಅಂತ ಏನು ಹೇಳೋದಿಲ್ವಲ್ಲಾ ಆಂ ಸಂಡೇಸು ಲೀವ್ ಇದ್ದೇ ಇರುತ್ತಲ್ವಾ ಗೌರ್ಮೆಂಟ್ ಹಾಲಿಡೇಸು ತಿಂಗ್ಳಿಗೆ ಏನಿಲ್ಲ ಅಂದ್ರೂ ನಾಲ್ಕು ನಾಲ್ಕು ಹಾಲಿಡೇಸ್ ಬರುತ್ತೆ ಅದು ಈಗ ಎಕ್ಸಾಮ್ ಟೈಮ್ ಇದೆ ಮೇಡಮ್ ನೆಕ್ಷ್ಟ್ ಮಂತಲ್ಲಿ ಎಕ್ಸಾಮ್ ಇದೆ ಈ ಟೈಮಲ್ಲಿ ನೀವು ಕರ್ಕೊಂಡೋದರೆ ಮಕ್ಕಳು ಏನು ಓದ್ತಾರೆ ಹೇಳಿ ಏನು ಮೇಡಮ್ ಮೇಡಮ್ ಬುಕ್ಕಿಂಗ್ ನೀವು ಹಾಲಿಡೇಯಲ್ಲಿ ಮಾಡ್ಕೊಬೋದಿತ್ತಲ್ವಾ ಬುಕ್ಕಿಂಗು ನೀವು ಹಾಲಿಡೇಸಲ್ಲಿ ಪ್ಲ್ಯಾನ್ ಮಾಡಬೇಕು ಮೇಡಮ್ ಈವಾಗ ನೆಕ್ಷ್ಟ್ ಮಂತ್ಗೆ ಎಕ್ಸಾಮ್ಗೆ ನಾವು ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ನಿಮ್ಮ ಮಗೂನೇ ಅಲ್ವಾ ಓದ್ತಾ ಇರೋದು ನಿಮ್ಮ ಮಗೂನೇ ಅಲ್ವಾ ಚೆನ್ನಾಗಿ ಓದಲಿ ರ್ಯಾಂಕ್ ಬರಲಿ ಅಂತ ನಾವಲ್ಲಿ ಇಲ್ಲಿ ಟೀಚರ್ಸ್ ಎಲ್ಲರೂ ಕಷ್ಟ ಪಡ್ತಾ ಇರೋದು ನಾನು ಆಗೋಲ್ಲ ಅಂತ ಹೇಳ್ತಾ ಇಲ್ಲ ಮೇಡಮ್ ನನಗೆ ಮಗು ಕೇರ್ ಬಗ್ಗೆಯೇ ನಿಮಗಿಂತ ನೀವು ಬೆಳಗ್ಗೆಯೇ ಮಗೂನ ಇಲ್ಲಿ ತಂದು ಬಿಡ್ತೀರಾ ಸಂಜೆವರ್ಗು ಮಗೂನ ಟ್ರೈನ್ ಮಾಡಿ ಅಂತಲೇ ಬಿಟ್ಟಿರ್ತೀರಾ ಆ ಒಂದು ಉದ್ದೇಶದಿಂದನೇ ನಾನು ಹೇಳ್ತಾ ಇರೋದು ಈಗ ನಾಳೆ ದಿನ ಮಗು ರ್ಯಾಂಕ್ ಬಂತು ಅಂತ ಪೇಪರಲ್ಲಿ ಎಲ್ಲ ಬಂದಾಗ ನಿಮಗೇ ಅಲ್ಲವಾ ಗೌರವ ಸಿಗೋದು ಚೆನ್ನಾಗಿ ಮಗೂಗೆ ಇದು ಬೇಸಿಕ್ ಇರೋದರಿಂದ ಮಗೂಗೇ ಅಲ್ಲವಾ ಒಳ್ಳೆಯ ಹೆಸ್ರು ಪೇರೆಂಟ್ ಆಗಿರೋ ನಿಮಗೇ ಅಲ್ಲವಾ ಒಳ್ಳೆಯ ಹೆಸ್ರು ಬರೋದು ಆಯಿತು ಮೇಡಮ್ ಸರಿ ಬಟ್ ಮುಂದೆ ನೀವು ಅಟ್ ಲೀಶ್ಟ್ ಹಾಲಿಡೇ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ಅದೇ ರೀತಿ ಮಗುಗೂ ನೀವೂ ಮನೆಯಲ್ಲಿ ಹೇಳಿಕೊಡಿ ಮೇಡಮ್ ಯಾಕಂದರೆ ನಿಮ್ಮ ಮಗೂಗೆ ನೀವು ಸರಿಯಾದ ಒಂದು ಸ್ವಲ್ಪ ಟೈಮ್ ಕೊಡಿ ಸ್ಕೂಲಿಂದ ಬಂದ ಮೇಲೆ ಓಕೆ